ಮೊಬೈಲು ಮೊಬೈಲಲ್ಲಿ ಎಷ್ಟು ಒಳ್ಳೆಯದಂತ ಹೇಳ್ತಾರೋ ಅಷ್ಟೇ ಹಾಳು ಕೂಡ ಉಂಟು ಹೆಚ್ಚಾಗಿ ಒಳ್ಳೆಯದಕ್ಕಿಂತ ಹೆಚ್ಚು ಹಾಳೇ ಉಂಟು ಮೊಬೈಲಲ್ಲಿ ಮೊಬೈಲಲ್ಲಿ ಮೇಯ್ನ ಮೇಯ್ನಾಗಿ ಮುಖ್ಯವಾಗಿ ಮೊಬೈಲಲ್ಲಿ ನಮ್ಮ ಆರೋಗ್ಯಕ್ಕೆ ಹಾನಿಕರ ಅಂದರೆ ನಮ್ಮ ಈ ಇದಕ್ಕೆ ಇರ್ಬೋದು ನಮ್ಮ ಬ್ರೈನಿಗೇ ಇರ್ಬೋದು ನಮ್ಮ ಹಾರ್ಟಿಗೇ ಇರ್ಬೋದು ಮತ್ತು ಈ ಮೊಬೈಲನ್ನು ಹಾಂ ಮೊಬೈಲನ್ನು ಬಳಸುವವರು ಅತೀ ಹೆಚ್ಚು ಈಗ ಆ ಫೋರ್ ಜಿ ಬಿ ಫೈವ್ ಜಿ ಬಿ ಅಂತೆಲ್ಲ ಬಂದಿದೆ ಎಷ್ಟು ಹೆಚ್ಚು ರೇಟಿನ ಮೊಬೈಲ್ ಅದರಲ್ಲಿ ಎಷ್ಟು ಹೆಚ್ಚು ನಮಗೆ ಅನುಕೂಲತೆಗಳಿವೆ ಅಷ್ಟೇ ಹೆಚ್ಚು ಆರೋಗ್ಯಕ್ಕೆ ಅದರಿಂದ ಅಪಾಯ ಕೂಡ ಉಂಟು ಅಷ್ಟೆ ಅದು ರೇಡಿಯೋ ವಿಕಿರಣ ಅಂದರೆ ರೇಡಿಯೋ ತರಂಗಗಳನ್ನು ಅದು ಇದು ಮಾಡ್ತದೆ ಉತ್ಪಾದನೆ ಮಾ ಅಂದರೆ ಆ ತರಂಗ ಅದರಲ್ಲಿ ವಿಕಿರಣ ಬರ್ತದೆ ಅದು ನಮ್ಮ ದೇಹಕ್ಕೆ ಮೊಬೈಲನ್ನು ಇಡುವಾಗ ಪ್ಯಾಂಟಿನ ಕಿಸೆಯಲ್ಲಿಟ್ಟರೆ ಅದನ್ನು ಕಿಡ್ನಿಗೆ ತೊಂದರೆ ಅಂತ ಹೇಳ್ತಾರೆ ಅನ್ ನಮ್ಮ ಎದೆಯ ಭಾಗದಲ್ಲಿ ಅಂಗಿಯ ಕಿಸೆಯಲ್ಲಿಟ್ಟರೆ ಹಾರ್ಟಿಗೆ ತೊಂದರೆ ಅಂತ ಹೇಳ್ತಾರೆ ಆಮೇಲೆ ರಾತ್ರಿ ಮಲಗುವಾಗ ಕೂಡ ನಾವು ಮೊಬೈಲನ್ನು ತಲೆಯ ಬದಿಯಲ್ಲಿಡಬಾರ್ದು ಅಂತ ಹೇಳ್ತಾರೆ ಹಾಗೆ ಮೊಬೈಲನ್ನು ಅತೀ ಹೆಚ್ಚು ಬಳಕೆ ಮಾಡುದರಿಂದ ಮಕ್ಕಳು ಸಣ್ಣ ಮಕ್ಕಳು ಅತೀ ಹೆಚ್ಚು ಮೊಬೈಲ್ ನೋಡುವುದರಿಂದ ಅದಕ್ಕೆ ಒಂದು ಈಗ ನಮ್ಮ ನಾವು ಯಾವ ಒಂದು ಇದಕ್ಕೆ ಎಡಿಕ್ಟ್ ಆಗ್ತೇವೆ ಅಂದರೆ ನಾವೊಂದು ಯಾವುದಕ್ಕೆ ಅಂಟಿಕೊಳ್ತೇವೆ ಹಾಗೆಯೇ ಮೊಬೈಲ್ ಕೂಡ ನಮಗೆ ನಮ್ಮ ಇದಕ್ಕೆ ನಾವು ಅದಕ್ಕೆ ಎಡಿಕ್ಟಾಗಿ ಬಿಡ್ತೇವೆ ಮಕ್ಕಳು ಕೂಡ ಹಾಗೆಯೇ ನಮಗೂ ಕೂಡ ಹಾಗೆಯೇ ಈಗ ಮೊಬೈಲು ಒಂದು ಗಳಿಗೆ ನಮ್ಮ ಇದರಲ್ಲಿ ಇಲ್ಲದಿದ್ದರೆ ಅದೊಂದು ಕರೆ ಮಾಡಲಿಕ್ಕೆ ಓಕೆ ಇನ್ನೊಬ್ಬರೊಂದಿಗೆ ಮಾತಾಡುವುದು ಓಕೆ ಅದರಲ್ಲಿ ಎಷ್ಟೋ ಹಾಳಂದರೆ ಮೊಬೈಲಲ್ಲಿ ಕೆಲವೆಲ್ಲ ಬರುವ ಈ ವಿಡಿಯೋಗಳಿರ್ಬೋದು ಆಮೇಲೆ ಅಶ್ಲೀಲ ವಿಡಿಯೋಗಳನ್ನು ನೋಡಿ ನಮ್ಮ ಚಿಕ್ಕ ಮಕ್ಕಳು ಆಮೇಲೆ ಕಾಲೇಜಿಗೆ ಹೋಗುವ ಯುವ ಯುವಕ ಯುವತಿಯರು ಎಲ್ಲ ಮಕ್ಕಳಿಗೂ ಅದು ಆ ಅಶ್ಲೀಲ ವಿಡಿಯೋ ಅಶ್ಲೀಲ ಫೋಟೋ ಆಮೇಲೆ ಅದರಲ್ಲಿ ಎಡಿಕ್ಟ್ ಮಾ ಅಂದರೆ ಎಡಿಟ್ ಮಾಡುವಂಥದ್ದು ಮೊಬೈಲ್ನಲ್ಲಿ ಒಂದು ಒಂದಕ್ಕೊಂದು ಎಡಿಟ್ ಮಾಡ್ತಾ ಇರ್ತಾರೆ ಕೆಲವರು ಅದನ್ನೆಲ್ಲ ಈ ಮಕ್ಕಳು ಕಲಿಯುವುದು ಮಾಡುವುದು ಹಾಗೇ ಮೊಬೈಲನ್ನು ಬಳಕೆ ಮಾಡುವಾಗ ಅದನ್ನು ಹೆ ಅತೀ ಕೆಲವೊಂದು ಮೊಬೈಲ್ಗಳಲ್ಲಿ ನಮಗೆ ಗೊತ್ತಿರದ ಹಾಗೆ ಏನೇನೋ ಎಲ್ಲ ಗೇಮ್ಗಳಂತೆ ವೈರಸ್ ಅಂತೆ ಅದು ಇದು ಅಂತೆಲ್ಲ ಬರ್ತದೆ ಅದರಿಂದ ಕೂಡ ನಮ್ಮ ಇದಕ್ಕೆ ಮೊಬೈಲ್ ನೆಗೆಟಿವೇ ಮೊಬೈಲ್ ಎಷ್ಟಾದರೂ ಕೂಡ ಈ ಮೊದಲು ಒಂದು ಕರೆ ಮಾಡಲಿಕ್ಕೆ ಒಂದು ಸಣ್ಣ ಮೊಬೈಲಿತ್ತು ಈಗ ಎಲ್ಲ ಎಲ್ಲ ಇದರಲ್ಲಿ ಎಲ್ಲ ಒಂದು ಇವ ವಿದ್ಯಾರ್ಥಿಗಳಿಗೂ ಕೂಡ ಮೊಬೈಲ್ ಬೇಕು ವಿದ್ಯಾರ್ಥಿಗಳು ಮೊಬೈಲನ್ನು ಒಳ್ ಆದರೆ ಒಳ್ಳೆಯದನ್ನು ನೋಡುವುದಕ್ಕಿಂತ ಹೆಚ್ಚಾಗಿ ಅದರಲ್ಲಿರುವ ಹಾಳು ಇದನ್ನು ವಿಡಿಯೋವನ್ನು ನೋಡಿ ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಉಂಟಾಗುವಂಥದ್ದು ಹಾಗೇ ಚಿಕ್ಕ ಮಕ್ಕಳಿಗೆ ಅದರಲ್ಲಿ ಬರುವಂಥ ಈ ಗೇಮ್ಗಳಾಗಿರ್ಬೋದು ಇನ್ನೊಂದು ಅದರಲ್ಲಿ ಆಟ ಆಡುವ ಆ ಬೊಂಬೆಗಳ ಆಟ ಇರ್ಬೋದು ಮತ್ತೊಂದು ಯಾವುದೇ ಇರ್ಬೋದು ಸಣ್ಣ ಮಕ್ಕಳಿಗೆ ತೋರಿಸಿದರೆ ಅವರ ಕಣ್ಣುಗಳಿಗೆ ಹಾನಿಯಾಗಿ ಅವರು ಈಗಾಗಲೇ ಕೆಲವು ಮಕ್ಕಳು ಮೊಬೈಲಿನ ಬಳಕೆಯಿಂದಾಗಿ ಅತೀ ಹೆಚ್ಚಿನ ಮೊಬೈಲಿನ ಬಳಕೆಯಿಂದಾಗಿ ನಿದ್ದೆಗಣ್ಣಲ್ಲೂ ಕೂಡ ಮೊಬೈಲನ್ನು ಕೇಳುವಂತಹ ಮಕ್ಕಳು ಅಳುವಂಥ ಮಕ್ಕಳು ಹಠ ಮಾಡುವ ಮಕ್ಕಳು ಎಲ್ಲರೂ ನಮಗೆ ಸಿಗ್ತಾರೆ ಮೊಬೈಲಿಗೋಸ್ಕರ ಕೆಲವರು ಪ್ರಾಣವನ್ನೇ ಕಳ್ಕೊಂಡದ್ದುಂಟು ಹಾಗಾಗಿ ಮತ್ತು ಮೊಬೈಲು ಮೊಬೈಲಿಗೆ ಮೊಬೈಲಿಗೋಸ್ಕರ ಕೆಲವರು ಈಗ ಬಡವರಿಗೆಲ್ಲ ತುಂಬ ಅತೀ ಬಡವರಿದ್ದರೆ ಮಕ್ಕಳಿಗೆ ಮೊಬೈಲ್ ತೆಗೆದುಕೊಡ್ಲಿಕ್ಕೆ ಸಾಲಗಳನ್ನು ಮಾಡ್ತಾರೆ ಅತೀ ಹೆಚ್ಚಿನ ಬೆಲೆ ಕೂಡ ಅದಕ್ಕೆ ಕೆಲವು ಈ ಬಡವರಿಗೆ ಕೈಗೆಟಕುವ ದರದಲ್ಲಿ ಇರೋದಿಲ್ಲ ಅಂದರೆ ಈ ಮಕ್ಕಳು ಕೇಳುವ ಮೊಬೈಲು ಅತೀ ಹೆಚ್ಚಿನ ದುಬಾರಿ ಮೊಬೈಲ್ ಆಗಿರ್ತದೆ ಯಾಕೆಂದರೆ ಅದರಲ್ಲಿ ಚೆನ್ನಾಗಿ ಫೋಟೋ ತೆಗೀಬೋದು ಚೆನ್ನಾಗಿ ನಾವು ವೀಡಿಯೊ ಮಾಡ್ಬೋದು ಅನ್ನುವಂತೆಲ್ಲ ಇರ್ತದೆ ಅವರಿಗೆ ಹಾಗಾಗಿ ಮೊಬೈಲು ಯಾವಾಗಿದ್ದರೂ ಅದು ನಮ್ಮ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಲು ಬಯಸ್ತೇನೆ ಆಮೇಲೆ ಮೊಬೈಲಿಂದ ಈ ಕೆಲವು ಅದರಲ್ಲಿರುವಂತಹ ಫ್ಯಾಷನ್ಗಳನ್ನು ಅಥವಾ ಅದರಲ್ಲಿರುವಂತಹ ಯಾವುದೇ ಒಂದು ಚಿತ್ರಗಳನ್ನು ಅನುಕರಣೆ ಮಾಡುವಂಥದ್ದು ವಿದ್ಯಾರ್ಥಿಗಳಿಗೆ ಇದಾಗ್ತದೆ ಆಮೇಲೆ ಅಲ್ಲಿ ಒಬ್ಬರಿಂದ ಒಬ್ಬರಿಗೆ ಒಂದು ಯಾವುದೇ ಒಂದು ಯಾರದ್ದೇ ಒಂದು ಗೌಪ್ಯ ವಿಷಯ ಕಾಪಾಡುವಂಥದ್ದಿದ್ದರೆ ಈ ನಮ್ಮ ಇದರಿಂದ ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಅದರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಮೆಸೇಜ್ ಪಾಸಾಗಿ ಅದರಿಂದ ಹಾಂ ಒಂದು ಯಾರು ಗೌಪ್ಯ ವಿಷಯವಾಗಿದ್ದರೆ ಅದು ಯಾರಿಗಾದರೂ ಒಂದು ಸಿಕ್ಕಿದರೆ ಅಥವಾ ಅವರು ಅದನ್ನು ಲೀಕ್ ಮಾಡಿದರೆ ಅದರಿಂದ ಕೂಡ ತುಂಬ ಹಾನಿಕರ ಅಂತ ನನ್ನ ಅನಿಸಿಕೆ